ಶಾಲೆಗಳಲ್ಲಿ ನನ್ನ ನೆಚ್ಚಿನ ವಿಷಯ ಯಾವುದಂತಂದರೆ ಸಮಾಜ ವಿಜ್ಞಾನ ನನ್ನ ನೆಚ್ಚಿನ ವಿಷಯ ಆಗಿದೆ ಸಮಾಜ ವಿಜ್ಞಾನ ನನಗ್ಯಾಕಿಷ್ಟ ಅಂತಂತಂದರೆ ಸಮಾಜ ವಿಜ್ಞಾನದಾಗಿಂದು ಹ ಹಳೆ ಕಥೆಗಳು ಅದು ಒಂದು ಕಥೆ ಟೈಪ್ ಇದ್ದಿದ್ ಟೈಪೇ ಇರ್ತಾವೆ ಅದ್ರೊಳಗಿನ ಸ್ಟೋರೀಸ್ಗಳು ಮತ್ತೆ ಅಲ್ಲಿಂದ ರಾಜರ ಬಗ್ಗೆ ಆಗಿರ್ಬೋದು ಮತ್ತವ್ರು ಕಟ್ಟಿಸಿದ ಅರಮನೆಗಳಾಗಿರ್ಬೋದು ಯಾವುದ್ಯಾವ್ದು ಅವ್ರದ್ದು ವಾಸ್ತುಶಿಲ್ಪ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಭಾಳ ಚೆಂದಿರ್ತಾವ ಮತ್ತ ಆವ ಆವಾಗಿನ ರಾಜರ ಕಾಲದ್ದು ಅವರು ಏನು ಭೀ ಮಾಡ್ತಿದ್ದರು ಅವ್ರು ನ್ಯಾಯವಾಗಿ ಮಾಡ್ತಿದ್ದರು ಮತ್ತವ್ರ ಬುದ್ಧಿವಂತಿಕೆ ಆಗಲಿ ಅವ್ರದ್ದು ಉಡುಗೆ ತೊಡುಗೆ ಆಗಲಿ ಅವ್ರು ಪ್ರತಿಯೊಂದು ಎಲ್ಲ ಕಲೆ ಆಗಲಿ ಎಲ್ಲ ಮ ಚೆಂದಿದ್ದವು ಅದಕ್ಕೆ ನನಗೆ ಇಷ್ಟ ಇದ್ದಿತ್ತು ಸಮಾಜ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ನಮಗೆ ಹೇಳೋರಂತಂದರೆ ಸಮಾ ಶಿವ್ರಾಜ್ ಸರ್ ಪಾಟೀಲ್ ಸರ್ ಅಂಥೇಳಿದ್ದಿದ್ದರು ಅವರು ಅವ್ರು ನನಗೆ ಭಾಳ ಇಷ್ಟ ಇದ್ದಿದ್ದರು ಅವರು ಸಮಾಜ ವಿಜ್ಞಾನ ಅವ್ರು ಹೇಳೋ ರೀತಿಯಾಗಿರಲಿ ಯಾವುದೇ ಆಗಲಿ ಪ್ರತಿಯೊಂದು ಅವರು ಭಾಳ ಚೆಂದ ಹೇಳ್ತಿದ್ದರು ನಮಗೆ ಹಿಂಗೆ ಒಂದೇ ಸಲ ತಿಳಿಯೋಂಗೆ ಮತ್ತದು ನನಗೆ ಇಷ್ಟ ಇದ್ದಿದ್ ಸಬ್ಜೆಕ್ಟ್ ಇದ್ದಿದ್ ಕಡೆಂದು ನನಗ ಹ್ಯಾಂಗದ್ರೆ ಒಂದೇ ಸಲ ಹೋದ್ರೂ ಭೀ ನನಗೆ ನೆನಪಿರ್ತಿತ್ತು ಅಷ್ಟಿಷ್ಟ ಇದ್ದಿತ್ತು ನನಗದು ಸಮಾಜ ವಿಜ್ಞಾನ ಮತ್ತು ಇಷ್ಟ ಇದ್ದಿದ್ ಕಡೆಂದದು ನನಗೆ ಯಾವ್ಯಾವ್ದೇ ತೊಂದರೆ ಆಯ್ತಿದ್ದಿಲ್ಲ ಮತ್ತು ಯಾವಾಗ ಭೀ ನನಗೆ ಸಮಾಜ ವಿಜ್ಞಾನದಾಗ ನನಗೆ ಹೆಚ್ಚಿನ ಮಾರ್ಕ್ಸೇ ಬರ್ತಿದ್ದವು ಅಷ್ಟಿಷ್ಟ ಇದ್ದಿತ್ತು ನನಗೆ ಸಮಾಜ ವಿಜ್ಞಾನ ಮತ್ತ ಆಮೇಲಿಂದ ನನಗೆ ಕಷ್ಟಕರವಾದ ವಿಷಯ ಯಾವುದು ಅಂತಂತಂದರೆ ನನಗೆ ಮ್ಯಾಥ್ಸ್ ನನಗೆ ತೋಲ್ ಕಷ್ಟಕರವಾದ ವಿಷಯ ಮ್ಯಾಥ್ಸು ನನಗೆ ಮೊದ್ಲಿಡ್ದೆನೇ ಮ್ಯಾಥ್ಸ ಮ್ಯಾಥ್ಸ್ ಅಂದ್ರೆ ನನಗೆ ಎಷ್ಟು ಭೀನೇ ಇಷ್ಟ ಇಲ್ಲ ಮ್ಯಾಥ್ಸಿನಾಗ ನಂಗೆ ಯಾವಾಗ ಭೀ ಭಾ ಇಡೀ ನನ್ನ ಸಬ್ಜೆಕ್ಟ್ ಎದುರು ಆರು ಸಬ್ಜೆಕ್ಟ್ನಾಗೆ ನನಗೆ ಮ್ಯಾಥ್ಸಿನಾಗ ಭಾಳ ಕಮ್ ಮಾರ್ಕ್ಸ ಸಿಕ್ತಿದ್ದವು ನನಗೆ ಏಕೆಂದ್ರೆ ಮ್ಯಾಥ್ಸಿನಾಗಿದ್ದಿದ್ದು ಮಗ್ಗಿಗಳಾಗಲಿ ಮತ್ತು ಸೂತ್ರಗಳಾಗ್ಲಿ ಅವು ನನಗೆ ಎಷ್ಟು ಭೀನೇ ಇಷ್ಟ ಇಲ್ಲ ನನಗೆ ಮತ್ತು ಇಷ್ಟ ಇಲ್ಲದ ಕಡೆ ನನಗದು ಓದ್ಲಿಕ್ಕೆ ಮನಸ್ಸು ಭೀ ಆಯ್ತಿದ್ದಿಲ್ಲ ನನಗದು ನೆನಪು ಭೀ ಇರ್ತಿದ್ದಿಲ್ಲ ಶಿಕ್ಷಕರು ಹೇಳೋ ರೀತಿ ಬಿ ಚೆಂದದ ಬಟ್ ಅದು ನನಗೆ ಇಷ್ಟ ಇಲ್ಲದ ಕಡೆಗೆ ನನಗದು ನೆನಪು ಭೀ ಇರ್ತಿದ್ದಿಲ್ಲ ಹಾಗಿದ್ದಿತ್ತದು ಮ್ಯಾಥ್ಸಿಂದದು ಒಂದು ಮತ್ತು ಆಮೇಲಿಂದ ನನಗೆ ನೆನಪಿರುವ ಶಾಲೆ ದಿನಗುಳುದಾಗ ಸಂತೋಷದ ಕ್ಷಣಗುಳು ಯಾವುದು ಅಂತಂತಂದರೆ ನಂದು ಫ್ರೆಂಡ್ಸಾಗಲಿ ಎಲ್ಲನೇ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಯಾಕಂತರಂಥೇಳಿ ನನಗೆ ಈಗ ಅನ್ನಿಸ್ಲತ್ತದ ಅನ್ನಿಸ್ತದ ನಮಗೆ ಎಲ್ಲ ಫ್ರೆಂಡ್ಸಿನ ಸಂಗಡ ಭಾಳ ಎಂಜಾಯ್ ಮಾಡಿದೆ ನಾನು ನಂದು ಶಾಲಾ ದಿನಗಳ್ದಾಗ ಮತ್ತು ಗೇಮ್ಸ್ ಆಡೋದಾಗಿರ್ಬೋದು ಮತ್ತು ಎಸ್ಪೆಷಲಿ ನಾವು ಶಾಲಾ ದಿನಗಳ್ದಾಗ ಒಂದು ಊಟದ ಟೈಮಿನಾಗಾಗಲಿ ಎಲ್ಲಾಗಲಿ ಫ್ರೆಂಡ್ಸ್ ಜೊತೆಗೆ ಒಟ್ಟಿಗೆ ಕುಂತು ಊಟ ಅದು ಮಾಡ್ತಿದ್ದೆವು ನಾವು ಯಾವಾಗ ಭೀ ಮತ್ತು ಕ್ಲಾಸ್ ಬಂಕ್ ಮಾಡೋದಾಗವ್ರ ಜೊತೆ ಹಾ ನಗ್ಚರಿ ಮಾಡೋದು ಹಂಗೆ ಮಾಡೋದು ಎಲ್ಲ ಮಾಡ್ತಿದ್ದೆವು ಮತ್ತೆಲ್ಲ ಶಿಕ್ಷಕರು ಪ್ರೋತ್ಸಾಹ ಭೀ ಮಾಡ್ತಿದ್ದರು ಶಾಲಾ ದಿನಗಳ್ದಾಗ ಆ ಟೈಪಿದ್ದಿತ್ತು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಾಗಲಿ ಡಾನ್ಸಾಗಲಿ ಸಿಂಗಿಂಗಾಗಲಿ ಎಲ್ಲದ್ರಾಗ ಪಾರ್ಟಿಸಿಪೇಟ್ ಮಾಡ್ತಿದ್ದೆವು ಎಲ್ಲ ಫ್ರೆಂಡ್ಸ್ ಜೊತೆ ಚೆಂದಿರ್ತಿದ್ದೆವು ನಾವು ಏನು ಭೀ ಮಾಡೋದಿದ್ರೆ ಅದೆಲ್ಲ ಮತ್ತು ಆವಾಗೆಲ್ಲ ಸಣ್ಣ ಮಕ್ಕಳಿರ್ತೇವಲ್ಲ ಎಲ್ಲರ್ದೂ ಒಂದೇ ಮನಸ್ಸು ಹೀಗೆ ಏನು ಭೀ ಭೇದ ಭಾವ ಅದೆಲ್ಲ ಏನಿರ್ತಿದ್ದಿಲ್ಲ ಭಾಳ ಚೆಂದಿರ್ತಿತ್ತು ಯಾವಾಗ ಭೀ ಪ್ರತಿಯೊಂದು ಮಾಡಿದ್ರೆ ಮತ್ತು ನನಗೆ ಸಿಂಗಿಂಗಂದ್ರೆ ಭಾಳ ಇಷ್ಟಿತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ದಾಗ ನಾನು ಸಿಂಗಿಂಗ್ದಾಗ ಹಾಡೋದ್ರೊಳಗ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದ ಅದು ನನಗೆ ಭಾಳ ಇಷ್ಟ ಇದ್ದಿತ್ತು ಮತ್ತು ಪ್ರೈಸ್ ಅದು ಬಿ ನನಗೆ ಬಂದವ ಸಿಂಗಿಂಗ್ದಾಗ ಮತ್ತೆ ಫ್ರೆಂಡ್ಸ ಸರ್ಕಲ್ದಾಗ ಯಾವಾಗ ಭೀ ನಾವು ತೊ ಭಾಳ ಚೆಂದಿರ್ತಿದ್ದೆವು ಮತ್ತು ಇನ್ನೊಂದು ಏನಂತಂತಂದರೆ ನನ್ನ ಬೆಸ್ಟ್ ಫ್ರೆಂಡೇ ನಂದು ಸಣ್ಣದು ಹಿಡಿದು ನನ್ನ ಜೊತೆ ಇದ್ದಿನಾಕಿ ಇದ್ದಳಾಕಿ ಆಯ್ತು ಇನ್ನು